ನಮ್ಮ ಬೆಳೆಗಳ ಮೇಲೆ ಪರಿಣಾಮ ಬೀರುವ ಒಂದಷ್ಟು ಹವಾಮಾನ ಸಂಗತಿಗಳು ಮತ್ತು ಕ್ರಿಮಿಕೀಟಗಳ ಸಂಗತಿಗಳು ಇಂತಹ ಒಂದು ಅಂಶಗಳಲ್ಲಿಗೆ ನಾವು ಯಾವ ರೀತಿ ಹೊಂದಿಕೊಳ್ಳುತೆವೆ ಎಂದರೆ ಹವಾಮಾನದ ವೈಪರೀತ್ಯವು ಅದು ನಮ್ಮ ಕೈಯಲ್ಲಿ ಇರುವಂಥ ಒಂದು ಸಂಗತಿಯಲ್ಲ ಏಕೆಂದರೆ ಹವಾಮಾನ ಚೇಂಜ್ ಆಗ ಹವಾಮಾನ ತನ್ನ ಒಂದು ಕಾಲಕ್ಕೆ ತಕ್ಕಂತೆ ಬದಲಾಗುತ್ತಿರುತ್ತದೆ ಅಂತಹ ಒಂದು ಬದಲಾಗುತ್ತಿರುವ ಹವಾಮಾನದಿಂದ ನಮ್ಮ ಬೆಳೆಗಳು ನಮ್ಮ ಬೆಳೆಗಳ ಮೇಲೆ ಕ್ರಿಮಿಕೀಟಗಳು ಆಕ್ರಮಿಸಿ ಬೆಳೆಗಳನ್ನು ಹಾಳು ಮಾಡುವುದು ಇಂತಹ ಒಂದಷ್ಟು ಸಂಗತಿಗಳು ಸಾಮಾನ್ಯವಾಗಿ ನಮ್ಮ ಜಮೀನಿನಲ್ಲಾಗಲಿ ನಮ್ಮ ಒಂದು ತೋಟಗಳಲ್ಲಾಗಲಿ ಹೆಚ್ಚಾಗಿ ನಡೆದೇ ನಡೆಯುತ್ತವೆ ಹಾಗೆಯೇನೆಂದರೆ ಬೆಳೆಗಳು ಮತ್ತು ಜಾನುವಾರುಗಳು ಮತ್ತು ಅರಣ್ಯ ವ್ಯವಸ್ಥೆಗಳು ಇಂತಹ ಒಂದಿಷ್ಟು ವ್ಯವಸ್ಥೆಗಳು ನಮ್ಮ ಹವಾಮಾನಕ್ಕೆ ಹೊಂದಿಕೊಳ್ಳುವುದು ಒಂದು ಪುಷ್ಪುಲ್ತಂತ್ರವಾಗಿದೇ ನಾವು ಕ್ರಿಮಿಕೀಟಗಳನ್ನು ಹೊಡೆಯುವುದು ಅಂದರೆ ಕ್ರಿಮಿಕೀಟಗಳನ್ನು ಸಾಯಿಸಲು ಔಷಧಿಗಳನ್ನ ಅಂದರೆ ಕ್ರಿಮಿ ಕ್ರಿಮಿನಾಶಕ ಔಷಧಿಗಳನ್ನು ಸಿಂಪಡಿಸುವುದು ಅಂದರೆ ಒಂದು ಒಳ್ಳೆಯ ಗುಣಮಟ್ಟದ ಕ್ರಿಮಿನಾಶಕಗಳು ಬೆಳೆಗಳಿಗೆ ಯಾವುದೇ ಹಾನಿಯಾಗದಂತೆ ಮತ್ತು ಭೂಮಿಗು ಕೂಡ ಯಾವುದೇ ಹಾನಿಯಾಗದಂತೆ ಇರುವ ಒಂದಷ್ಟು ರಾಸಾಯನಿಕ ಔಷಧಿಗಳನ್ನು ಬೆಳೆಗಳಿಗೆ ಸಿಂಪಡಿಸಿ ನಮ್ಮ ಬೆಳೆಗಳನ್ನು ಕ್ರಿಮಿಕೀಟಗಳಿಂದ ಕಾಪಾಡಿಕೊಳ್ಳುವುದು ಇಂತಹ ಒಂದಿಷ್ಟು ಕೆಲಸಗಳನ್ನು ಮಾಡುವುದರಿಂದ ನಮ್ಮ ಬೆಳೆಗಳನ್ನು ವೈವಿಧ್ಯಗೊಳಿಸಬೋದು ಮತ್ತು ನಾವು ಹವಾಮಾನದ ಹವಾಮಾನದ ಒಂದು ಸಂಗತಿಯನ್ನು ಕೂಡ ಇದರೊಂದಿಗೆ ಒಗ್ಗೂಡಿಸಿಕೊಂಡು ಅವುಗಳೊಂದಿಗೆ ಹೊಂದಾಣಿಕೆ ಮಾಡಿ ಅಂದರೆ ಅವುಗಳಿಗೆ ಹೊಂದಿಕೊಂಡು ನಮ್ಮ ಬೆಳೆಗಳನ್ನು ಕಾಪಾಡಿಕೊಂಡು ಹೋಗಬೋದು ಈ ರೀತಿಯಾಗಿ ನಾವು ನಮ್ಮ ಬೆಳೆಗಳನ್ನು ಕಾಪಾಡಿಕೊಳ್ಳುವುದು ಹೇಗೆ ಎಂದು ಹೇಳಬೋದು